ನಮ್ಮ ತೋಟದಾಗ ಹಸಿ ಗೊಬ್ಬರನ ಹೆಂಗ್ ಬಳಸ್ತೀವಿ ಅದ್ರ ಲಾಭ ಏನಪ್ಪ ಅಂದ್ರೆ ನಮ್ಮ ತೋಟದಾಗ ನಮ್ಮದು ಆರು ಎಕರೆ ತೋಟ ಐತ್ರಿ ಇಲ್ಲಿ ಗುನ್ನಾಳದಲ್ಲಿ ಐತಿ ಅದರಲ್ಲಿ ನಾವು ಮಾವು ದಾಳಂಬ್ರಿ ಕರಿಬೇವಿನ ಗಿಡ ಇಂಥವೆಲ್ಲ ಹಣ್ಣಿನ ಗಿಡಗಳನ್ನ ಹಾಕೀವಿ ನಡ್ಬರ್ಕ ಖಾಲಿ ಇದ್ದಲ್ಲೆಲ್ಲ ಮೆಕ್ಕೆಜೋಳ ಇಂಥವೆಲ್ಲ ಹಾಕ್ತಿರ್ತೀವಿ ಆದರೆ ನಾವು ನಮ್ಮ ಎಲ್ಲ ತೋಟಕ್ಕೂನು ನಾವು ಹಸಿ ಗೊಬ್ಬರನ ಹೆಚ್ಚಾಗಿ ಬೆಳಿತೀವಿ ಅದ್ಕೆ ನಾವು ಮುಖ್ಯವಾಗಿ ಬೆಲೆ ಕೊಡೋದು ಅದು ಅದ್ರ ಉದ್ದೇಶ ಇಷ್ಟೇ ಒಂದು ಯಾವುದೋ ಸಾಂಕ್ರಾಮಿಕ ರೋಗ ಬರಬಾರ್ದು ಅದರಿಂದ ಮನ್ಷನಿಗೆ ಒಳ್ಳೆಯದು ಅಲ್ಲ ಅದು ಬೇರೆ ನಾವು ಗೊಬ್ಬರದಿಂದ ಆಮೇಲೆ ಇದರಿಂದ ಮೆಡಿಸಿನಿಂದ ನಾವು ತರಕಾರಿ ಬೆಳೆದೆವೆಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದೂ ಬೇರೆ ರೋಗಗಳು ಹೊಸ ಹೊಸ ಕಾಯಿಲೆಗಳು ಉಂಟಾಗ್ತಿರ್ತವೆ ನಮ್ಮ ತೋಟದ ನಾವು ಹೆಚ್ಚಾಗಿ ಸೆಗಣಿ ಗೊಬ್ಬರ ಬಳಸ್ತಿರ್ತೀವಿ ಎಲ್ಲಿ ಊರ ಹೊರಗ್ ತಿಪ್ಪೆ ಥರ ಮಾಡಿರ್ತೀವಿ ಅಲ್ಲಿ ಎಲ್ಲರೂ ಸೆಗಣೀದ ಬಳಿದು ನಮ್ಗೆ ಗೊತ್ತಿದ್ದವರು ಹಿಂಗೆಲ್ಲಾರೂ ದನ ಕಟ್ಟೋರು ಹಿಂಗೆಲ್ಲ ಇರ್ತಾರಲ್ಲ ಸೆಗಣಿ ಬಳದು ಬಳದು ಅದನ್ನ ಗುಡ್ಡೆ ಹಾಕ್ತಿರ್ತಾರ ಅದು ಅದರಾಗ ದಂಟಿರ್ತವೆ ಮೇವಿರ್ತವೆ ದನ ತಿಂದಂಥ ಎಲ್ಲ ಒಂದಿಷ್ಟ್ ಆಹಾರ ಮೊಸರು ಹಿಂಗೆಲ್ಲ ಬಿದ್ದಿರ್ತೈತಿ ಅದನ್ನೆಲ್ಲ ತಂದು ಊರ ಹೊರಗ್ ತಿಪ್ಪೆಗೆ ಹಾಕಿರ್ತೀವಿ ಅದೆಲ್ಲ ಕೊಳೆತು ಒಂದು ಅಷ್ಟು ದಿವಸ ಆದಮೇಲೆ ಒಂದು ಆರು ತಿಂಗಳು ಹಿಂಗಾದ್ಮೇಲೆ ಅದು ಎಷ್ಟಾಗಿರ್ತದ್ ಅದನ್ನೆಲ್ಲ ತುಂಬ್ಕೊಂಡು ನಾವು ಅದನ್ನು ಟ್ಯಾಕ್ಟ್ರಿಗೆ ಹಾಕೊಂಡೋಗಿ ತೋಟಕ್ಕದನ್ನ ಹಾಕ್ತಿರ್ತೀವಿ ಒಂದೊಂದು ಪುಡಿನ ಹಿಂಗ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕ್ತಿರ್ತೀವಿ ಸೆಗಣೀನ ಗೊಬ್ಬರ ಪುಟ್ಯಾಗ ತುಂಬ್ಕೊಂಡು ಹಂಗ ಹಾಕ್ಕೊತ ಹೋಗ್ತಿರ್ತಿವಿ ಒಂದೊಂದು ಸಲ ಅದನ್ನೆಲ್ಲ ನೀರಾಗ ಹಾಕಿ ಕಲೆಸಿ ಗಿಡಗಳಿಗೆ ಹಿಂಗ್ ಹಾಕ್ತಿರ್ತೀವಿ ಉಗ್ಗೋದು ಮಾಡ್ತಿರ್ತೀವಿ ಇದರಿಂದ ಗಿಡಗಳು ಬೆಳಿತಿರ್ತವೆ ಚೆನ್ನಾಗಿ ಚೆನ್ನಾಗಿ ಹೂ ಬಿಡೋದು ಹಣ್ಣು ಬಿಡೋದು ಮಾಡ್ತಿರ್ತವೆ ಇದರಿಂದ ಇವು ಬೇರೆ ಒಂದು ಗೊಬ್ಬರ ಹಾಕಿ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆಸೋ ಒಂದು ತರಕಾರಿ ರುಚಿನೇ ಬೇರೆ ಹಿಂಗ ಸೆಗಣಿ ಗೊಬ್ರ ಹಾಕಿ ಬೆಳೆಸೋ ಒಂದು ರುಚಿನೇ ಬೇರೆ ಇದು ಇದು ಭಾಳ ವ್ಯತ್ಯಾಸ ಇರ್ತಿರ್ತವೆ ಇದು ರೋಗಮುಕ್ತ ತರಕಾರಿಯಾಗಲಿ ಹಣ್ಣುಗಳಾಗಿ ನಾವು ಬೆಳಸ್ಬೋದು ಸೆಗಣಿ ಗೊಬ್ಬರದಿಂದ ಆಮೇಲೆ ಅದರಲ್ಲೆನೆನು ಹಸಿ ಗೊಬ್ಬರಗಳಲ್ಲೇ ನೂರಾ ಎಂಟು ಥರ ಇರ್ತವೆ ಹಸಿ ಗೊಬ್ಬರ ಸೆಗಣಿ ಮುಖಾಂತರನೂ ಮಾಡ್ಬೋದು ನಾವು ಆಮೇಲೆ ಈಗ ಗಿಡಗಳು ಎಲ್ಲ ಹಿಂಗ ಕಸ ಬಳಿದದ್ದು ಹಿಂಗ ಎಲ್ಲ ಗುಡ್ಡೆ ಹಾಕಿ ಅದರಿಂದನೂ ಗೊಬ್ಬರ ಮಾಡ್ತಾರೆ ಅದನ್ನ ಒಂದು ಕಡೆ ಹಾಕಿ ಕೊಳೆಸಿ ಅದನ್ನೆಲ್ಲ ತುಂಬ್ಕ್ಯಂಡು ಹೋಗಿ ಗಿಡಗಳಿಗೆಲ್ಲ ಹಿಂಗ ಹಾಕ್ತಿರ್ತಾರ ಆಮೇಲೆ ಎರೆಹುಳುವಿಂದ ಗೊಬ್ಬರನೂ ಮಾಡ್ತಿರ್ತಾರ ಹುಳುಗಳೆಲ್ಲ ಹಿಂಗ ಹೆಚ್ಚು ಎರೆಹುಳುಗಳು ಇದನ್ನ ಮಾಡಿ ಅದ್ರದ್ದೊಂದು ಗೊಬ್ರದಿಂದನೇ ತಾ ಅದಂತು ಭಾಳ ಒಳ್ಳೇದಂತಾರ ಬೆಳೆಗಳಿಗೆ ಅದು ಸಿಂಪಡಿಸಿದ ಬೆಳೆಗಳು ಭಾಳ ಚೆನ್ನಾಗಿ ಬರ್ತವೆ ಇನ್ನೂ ಹೆಚ್ಚು ಭಾಳ ಲಾಭ ಕೊಡ್ತಿರ್ತವೆ ಬೆಳೆ ಕೊಡ್ತಿರ್ತವೆ ಅವು ಗೊಬ್ಬರ ಅವು ಬೇರೆ ಒಂದು ಗೊಬ್ಬರ ಕೆಮಿಕಲ್ಲು ರಾಸಾಯನಿಕ ಗೊಬ್ಬರಗಳು ಹಿಂಗ ಬೆಳೆಸೋದರಿಂದ ಕ್ಯಾನ್ಸರು ಇಂಥವೆಲ್ಲನೂ ರಕ್ತದ ಒಂದು ಇದು ರೋಗಗಳು ಬೇರೆ ಬೇರೆ ನೂರಾ ಎಂಟು ರೋಗಗಳು ಈಗ ಬರಕ್ಕತ್ಬಿಟ್ಟಾವೆ ಆದಷ್ಟು ನೀವು ಸೆಗಣಿ ಗೊಬ್ಬರ ಹಾಕಿ ಬೆಳೀರಿ ಹಿಂಗ್ ರಾ ಒಳ್ಳೆಯ ರಾಸಾ ಹಸಿ ಗೊಬ್ಬರ ಹಾಕಿ ಬೆಳೀರಿ ಇದರಿಂದ ಅದ್ರ ಬೆಲೆಯೂ ಹೆಚ್ಚೈತಿ ಅದರದು ಒಂದು ಒಂದು ರುಚಿಯೂ ಬೇರೆ ಇರ್ತಿರ್ತವೆ ಅದು ತಿನ್ನೋದರಿಂದ ಆರೋಗ್ಯಕ್ಕೂನೂ ಒಳ್ಳೆದಿರ್ತಿರ್ತವೆ ಮತ್ತು ಇನ್ನು ಒಂದು ಇದು ಮಕ್ಕಳಿಗೆ ಕೊಡೋದರಿಂದ ಮಕ್ಕಳಿಗೊಂದು ನೆನ್ಪಿನ ಶಕ್ತಿ ಹೆಚ್ಚಾಗ್ತಿರ್ತವೆ ಇವು ರಾಸಾಯನಿಕ ಗೊಬ್ಬರ ಬೆಳೆದು ತಿಂದ ಮಕ್ಕಳು ಬುದ್ಧಿಮಾಂದ್ಯರಾಗ್ತಾರ ಆಮೇಲೆ ಬಸುರಿ ಇರೋ ಹೆಣ್ಮಕ್ಳ ಮೇಲೆಯೂ ಪರಿಣಾಮ ಬೀರಕ್ಕತೈತಿ ಇದರಿಂದ ಒಂದು ಆರೋಗ್ಯವಾದಂಥ ಮಕ್ಕಳು ಹುಟ್ತಾ ಇಲ್ಲ ಹಿಂಗೆಲ್ಲ ಶ್ಟಾಟ್ ಆಗಿಬಿಟ್ಟೈತಿ ಇದು ಆದಷ್ಟು ನಾವು ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಿ ಹಸಿ ಗೊಬ್ಬರ ಬಳಸಿ ತರಕಾರಿ ಹಣ್ಣು ತೋಟದಲ್ಲಿ ಎಲ್ಲ ಕಡೆ ಬಳಸೋದರಿಂದ ನಮ್ಮ ಲಾಭಗಳು ಭಾಳ ಅದಾವೆ ಆಮೇಲೆ ಇದು ರಾಸಾಯನಿಕ ಗೊಬ್ಬರಕ್ಕಿಂತ ಹಸಿ ಗೊಬ್ಬರ ಹಾಕಿ ಬಳಸೋದರಿಂದ ಬೆಲೆಯೂ ಜಾಸ್ತಿ ಸಿಗ್ತಿರ್ತೈತಿ ಇದರಿಂದ ನಾವು ಹಸಿ ಗೊಬ್ಬರದಿಂದ ಬೆಳೆಸೀವಿ ಇದನ್ನ ಅಂದ್ರೆ ಜನ ಇದಕ್ಕೆ ಒಳ್ಳೆಯ ಒಂದು ಬೆಲೆ ಕೊಡ್ತಾರೆ ಅದಕ್ಕೊಂದು ಆರೋಗ್ಯಯುತವಾದ ಆಹಾರ ಅಂತಂದು ನಮ್ಗೆ ಒಂದು ಇದು ಮಾಡ್ತಾರೆ ರೈತರು ಹಸಿ ಗೊಬ್ಬರ ಹಾಕಿ ಬೆಳೆಸಿ ಇದು ಮಾಡೋದು ಸರ್ಕಾರ ಬೆಂಬಲನೂ ಕೊಡಕ್ಕತೈತಿ ನಮ್ಗೆ ಬೆಂಬಲ ಬೆಲೆ ನೀಡಕ್ಕತೈತಿ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಬೆಳೆಯೋದರಿಂದ ಯಾವ ಒಂದು ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕ್ಬೇಕು ಯಾವ ಸಮಯಕ್ಕೆ ನೀರು ಬಿಡ್ಬೇಕು ಇವನ್ನೆಲ್ಲ ತಿಳ್ಕೊಂಡು ಅದ್ನ ಹೊಲಗಳನ್ನು ನಾವು ತೋಟದಾಗ ನಾವು ನಾವು ಸರ್ಯಾಗಿ ಕೆಲಸ ಮಾಡೋದರಿಂದ ಒಂದು ಒಳ್ಳೆಯ ಬೆಳೆ ಸಿಗ್ತೈತಿ ಒಂದು ಫಲವತ್ತಾದ ಒಂದು ತರಕಾರಿ ಹಣ್ಣು ತಿನ್ನೋದರಿಂದ ನಮ್ಮ ಆರೋಗ್ಯ ಒಳ್ಳೆಯ ಒಂದು ಮಟ್ಟಕ್ಕೆ ಸುಧಾರಸ್ತೈತಿ ಮಕ್ಳಿಗೆ ಒಂದು ಒಳ್ಳೆಯ ಒಂದು ಸ ಹಸಿ ಗೊಬ್ಬರ ಬಳಸಿದ ಹಣ್ಣುಗಳನ್ನು ಕೊಡೋದರಿಂದ ಮಕ್ಕಳಿಗೆ ಒಂದು ಅದ್ರ ಬಗ್ಗೆ ಆರೋಗ್ಯಕ್ಕೊಂದು ಒಳ್ಳೆಯ ಒಂದು ಇದು ಸಿಕ್ತಿರ್ತೈತೆ ಪೋಷಕಾಂಶ ಮಕ್ಳಿಗೆ ಈ ಹಸಿ ಗೊಬ್ಬರ ಬಳ್ಸೋದ್ರ ಬಗ್ಗೆ ಮಾಹಿತಿ ನೀಡ್ಬೇಕು ಅದು ಅದರಿಂದ ಒಳ್ಳೇದು ಆರೋಗ್ಯಕ್ಕೆ ಅಂತಂದು ಮಕ್ಳಿನಲ್ಲಿ ತಿಳುವಳಿಕೆ ಮೂಡಿಸೋದು ಭಾಳ ಮುಖ್ಯ ಹಿರಿಯರೆಲ್ಲರು ಅವಾಗೆಲ್ಲ ಹೊಲದಾಗ ಕುತ್ಕೊಂಡು ಊಟ ಮಾಡೋದು ಹೊಲದಾಗ ಬೆಳೆದದ್ದು ಆಗಿಂದಾಗ ತಗೊಂಡು ತಿನ್ನೋದು ಹಿಂಗೆಲ್ಲಾ ಮಾಡ್ತಿದ್ರಂತೆ ಹಿಂಗೆಲ್ಲ ಮಾಡೋದರಿಂದ ನಾ ಆವಾಗ ಅಷ್ಟು ಒಂದು ಉತ್ತಮವಾದ ಒಂದು ಇದು ಸಿಗ್ತಿರುದ್ವೆಂತೆ ಈಗೆಲ್ಲ ರಾಸಾಯನಿಕ ಗೊಬ್ಬರ ಸ್ ಹೊಡ್ಯೋದ್ರಿಂದ ಅದನ್ನ ಮುಟ್ಟಬಾರ್ದು ತಿನ್ನಬಾರ್ದು ಅದು ತಿಂದ್ರೆ ಬಾಯಿಗೆ ಹೋದ್ರ ಹೊಟ್ಟಿ ಕೆಟ್ಟೋಗ್ತತಿ ಸತ್ತೋಗ್ತಾರಂತ ಹಿಂಗೆಲ್ಲ ನಮ್ಗೆ ಹೇಳ್ತಾರೆ ಅದಕ್ಕಂಗೆಲ್ಲ ಆದಷ್ಟು ಸಾವಯವ ಹಸಿ ಗೊಬ್ಬರ ನಾವು ಬೆಳೆಯೋದ್ರಿಂದ ಹಾಕಿ ಬೆಳೆಸೋದ್ರಿಂದ ಅದರಿಂದ ಏನೂ ತೊಂದರೆ ಆಗೋಂಗಿಲ್ಲ ನಮ್ಗೆ ಒಂದು ಒಳ್ಳೆಯ ಗುಣಮಟ್ಟ ಸಿಗ್ತತಿ ಅದು ಅದಷ್ಟು ನಾವು ಇದನ್ನ ಜೀವನದಾಗ ರೂಢಿ ಮಾಡೋದರಿಂದ ನಾವು ಬೆಳೆಯೋದರಿಂದ ನಾವು ಇನ್ನೂ ರೂಢಿಸಬೇಕು ಆದಷ್ಟು ನಾವು ಆಜುಬಾಜು ಇದ್ದವ್ರ್ಗೆನೂ ಒಂದು ಬೆಳೆಯೋದು ಒಳ್ಳೆಯದು ಹಸಿ ಗೊಬ್ಬರ ಹಾಕಿ ಬೆಳೆಸಿರಿ ರಾಸಾಯನಿಕ ಗೊಬ್ಬರ ಬಳಸ್ಬೇಡ್ರಿ ಅಂತಂದು ನಾವು ಹಿಂಗ ಮಾಹಿತಿನ್ನ ಕೊಡ್ತಿರಬೇಕು ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ನಾವು ತಗೊತಾ ಹೋಗ್ಬಕು ಅದ್ರ ಬಗ್ಗೆ ಯಾವ ಗೊಬ್ಬರ ಹಾಕಿದ್ರೆ ಹಸಿ ಗೊಬ್ಬರನ ನೀವು ನಾವು ಇನ್ನೂ ಫಲವತ್ತೆ ಹೆಚ್ಚಾಗುತ್ತ ಗೊಬ್ಬರ ಒಳ್ಳೆಯ ಒಂದು ಗುಣಮಟ್ಟ ಆಗುತ್ತಂತ ಅಂತ ತಿಳ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬಕ್ ಅದನ್ನ ಹಸಿ ಗೊಬ್ಬರನ್ನ ನಾವು ಆದಷ್ಟು ಎಲ್ಲ ಅಲ್ಲಿಲ್ಲಿ ಬಿಸಾಕಿ ನಾವು ಪರಿಸರ ಹಾಳು ಮಾಡೋಕ್ಕಿಂತ ಒಂದು ಕಡೆ ಹಾಕಿ ನಾವು ನಾವು ಅದರದ್ದು ನಾವು ಒಳ್ಳೆಯ ರೀತಿ ಉಪಯೋಗ ತಗೋಬೇಕು ಎಲ್ಲಿ ಬೆ ಅದರಲ್ಲಿ ಕವರ್ಸು ಇಂಥವೆಲ್ಲ ಇರ್ಲಾರ್ದಂಗ ಹಸಿ ಗೊಬ್ಬರನ ಬಿಡ್ಲಾರ್ದಂಗ ನೋಡ್ಕೋಬೇಕು ಅವು ಹಸಿ ಗೊಬ್ಬರ ಎಷ್ಟು ನಾವು ಎಲ್ಲಿ ಅಲ್ಲಿಲ್ಲಿ ತರಕಾರಿ ಕೊಳೆತದ್ದಾಗಲಿ ಇದು ಯಾವುದೂ ವೇಶ್ಟ್ ಆಗೋಂಗಿಲ್ಲ ಇದನ್ನು ಎಲ್ಲ ನಾವು ಒಂದು ಕಡೆ ಗುಡ್ಡೆ ಹಾಕಿ ನಾವು ಹಸಿ ಕಸ ಒಣ ಕಸ ಅಂತ ಹಿಂಗ್ ಬೇರೆ ಮಾಡ್ಕೊಂಡು ನಾವು ಒಳ್ಳೆಯದೊಂದು ಗೊಬ್ಬರ ಆಗೋ ಹಂಗ್ ಇದು ಮಾಡ್ಕೊಂಡು ಅದನ್ನ ಹೊಲಗಳಿಗೆ ಸಿಂಪಡಿಸ್ಕೊಂಡು ಒಳ್ಳೆಯ ಒಂದು ರೀತಿಯಾಗ ನಾವು ಬಳಸ್ಕೊಂಡು ಹೋದ್ವಂದ್ರ ಅದರಿಂದ ಭಾಳ ಲಾಭ ಐತಿ ಅದು ಖರ್ಚೂನು ಕಡಿಮೆ ಆದಾಯನೂ ಭಾಳ ಆಗ್ತಿರ್ತೈತಿ ಇದರಿಂದ ಎಲ್ಲರೂ ಆರ್ಥಿಕ ಪರಿಸ್ಥಿತಿಯೂ ಸುಧಾರಸ್ತೈತಿ ಆರೋಗ್ಯವೂ ಸುಧಾರಸ್ತೈತಿ ಮುಂದಿನ ಪೀಳಿಗೆಗೂ ನಾವು ಇದನ್ನ ತಿಳಿಸ್ತಿರ್ಬೇಕು ಅದನ್ನು ಮಕ್ಳ ಮ ತಲೇಲಿ ನಾವು ಜಾಸ್ತಿ ಒತ್ತಡ ಅದು ಅದ್ರ ಬಗ್ಗೆ ಮಾಹಿತಿ ನೀಡೋದರಿಂದ ಅರ್ಥ ಮಾಡ್ಕೊಂತಾರೆ ಮಕ್ಕಳು ಇದು ಒಳ್ಳೆದಾಗಲಿ ಇದ್ರ ಇದರಿಂದ ದೇಶದ ಒಂದು ಆರ್ಥಿಕತೆ ಬೆಳೀತೈತಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇದ್ರ ಲಾಭನ ಹೆಚ್ಚು ಹಸಿಗೊಬ್ಬರ ಬಳಸೋದರಿಂದ ಅಂತಂದು ನಾ ಹೇಳಕ್ಕ ಇಷ್ಟಪಡ್ತೀನಿ